ಹ್ಞೂ ಹೌದು ಹೌದ ಎಂದು ಎಷ್ಟು ದಿನ ಆಯ್ತು ತಗೊಂಡು ಇದ ಹಾಂ ಇನ್ಸುರೆನ್ಸ್ ಮಾಡ್ಸಿದ್ದೀರ ಆಂ ಹೌದು ಇದೆ ಬೇಕಾದ್ರೆ ಅದೆ ನಿಮ್ದು ಎಷ್ಟು ಲಕ್ಷದವರೆಗೂ ಬೇಕು ನಮಗೆ ಇಲ್ಲಿ ಒಂದು ಲಕ್ಷದ್ದು ಇದೆ ಐದು ಲಕ್ಷದ್ದು ಇದೆ ಮೂರು ಲಕ್ಷದ್ದು ಇದೆ ಸೊ ನಿಮಗೆ ಅಂದರೆ ಬೆ ಬನ್ನಿ ಕಮ್ಮಿಯೇ ಹಾಕ್ಕೊಂಡ್ ಕೊಡ್ತೀವಿ ಬೇಕಾದ್ರೆ ಒಂದು ಎರಡು ಸಾವಿರ ಇರೋದ್ ಹಾಕ್ಕೊಂಡ್ ಕೊಡ್ತೀವಿ ಬನ್ನಿ ಅದೆ ಸರ್ ಒಂದು ಎರಡು ವರ್ಷ ಕಟ್ಟುದ್ರಿ ಹ್ಞೂ ಹೌದು ಅದೆ ಸರ್ ನಿಮ್ಮದು ಯಾ ಅದೆ ಗಾಡಿ ರಿಜಿಸ್ಟ್ರೇಷನ್ನದ್ದು ರಿಜಿಸ್ಟ್ರೇಷನ್ ಆಗಿದೆಯಾ ಆಗಿದೆಯಾ ರಿಜಿಸ್ಟ್ರೇಷನ್ ಹಾಂ ಹೌದಾ ಅದನ್ನು ಮತ್ತು ನಿಮ್ಮ ಏನು ಇವು ಆಧಾರ್ ಕಾರ್ಡು ಮಾಮೂಲಿ ಪಾನ್ ಕಾರ್ಡ್ ಅವು ಇವು ಫೋಟೋಗಳು ಮತ್ತು ನಿಮ್ಮ ಗಾಡಿದು ಡಾಕ್ಯೂಮೆಂಟ್ಸುಗಳೆಲ್ಲ ತಗೊಬನ್ನಿ ಹಾಂ ಇಷ್ಟು ತಗೊಂಬನ್ನಿ ಬೇಕಾದರೆ ನಮ್ಮ ಇವರು ಅಧಿಕಾರಿಗಳನ್ನು ನಮ್ಮ ಸಾಹೇಬರನ್ನು ಕೇಳಿ ನಾವು ಮಾಡಬಹುದ ಅಂತ ಹೇಳ್ಬಿಟ್ಟು ಬೇಕಾದರೆ ಮಾಡ್ಕೊಂಕೊಡ್ತೀವಿ ಅದೆ ಅರ್ಜೆಂಟ್ ಇದೆಯಾ ಬೇಕಾದ್ರ್ ಮಾಡೋದು ಅದೆ ನಾಳೆ ಇವತ್ತು ಓಕೆ ನಾಳೆ ಬನ್ನಿ ನಾಳೆ ಓಕೆ ನಾಳೆ ಒಂದು ನಾ ನಾಡ್ದು ಬೇಕಾದ್ರ್ ಬನ್ನಿ ಅದೆ ಹನ್ನೆರಡು ಗಂಟೆ ಒಳಗೆ ಬನ್ನಿ ಸ್ವಲ್ಪ ಬೇಗ ಕೆಲಸ ಬೇಗ ಆಗಿ ಹೋಗುತ್ತೆ ನಿಮ್ಮದು ಯಾಕಂದ್ರೆ ಇಲ್ಲಿ ಫೋನ್ ಮಾಡ್ಕೊಬನ್ನಿ ಇಲ್ಲಾಂದರೆ ಜಾಸ್ತಿ ಜನ ಆಗೋಗ್ತಾರೆ ಆಮೇಲೆ ಅದಕ್ಕೂ ಓಕೆ ಬನ್ನಿ ಮಾತಾಡೋಣ ಮಾಡ್ಕಂಕೊಡ್ತೀನಿ ಓಕೆ